ಭಾರತದಲ್ಲಿ ಇತಿಹಾಸ ಮತ್ತು ಸಾಂಸ್ಕೃತಿಕ ತುಂಬ ವ್ಯತ್ಯಾಸವಾಗಿದೆ ಬಾ ಒಂದು ಪ್ರದೇಶಕ್ಕಿಂತ ಇನ್ನೊಂದು ಪ್ರದೇಶಕ್ಕೆ ಉತ್ತರ ಭಾರತವು ಮತ್ತು ದಕ್ಷಿಣ ಭಾರತವು ಹಲವಾರು ಸಾಂಸ್ಕೃತಿಕ ಮತ್ತು ಭಾಷೆ ಅದೆಲ್ಲ ಅದೆಲ್ಲ ತುಂಬ ವ್ಯತ್ಯಾಸವಾಗಿರುತ್ತದೆ ಏಕೆಂದರೆ ಆವಾಗ ಅದರ ಹವಾಮಾನ ಅಷ್ಟೇ ತುಂಬ ವ್ಯತ್ಯಾಸವಾಗಿರುತ್ತದೆ ಉತ್ತರ ಭಾರತದಲ್ಲಿ ತುಂಬ ಸೆಖೆಯ ಸೆಖೆ ಉಂಟು ಮಾಡುವ ಹವಾಮಾನ ಉಂಟಾಗಿರುತ್ತದೆ ಆದರೆ ದಕ್ಷಿಣ ಭಾರತಕ್ಕೆ ಬಂದರೆ ಇಲ್ಲಿ ಕಡಲು ಮತ್ತು ತುಂಬ ಅರಣ್ಯ ಪ್ರದೇಶ ಇರೋದರಿಂದ ಸ್ವಲ್ಪ ಹವಾಮಾನ ಸ್ವಲ್ಪ ತಣ್ಣಗಿರೋದ್ರಿಂದ ಚೆನ್ನಾಗಿರುತ್ತದೆ ಮತ್ತು ರಾಜಕೀಯಕ್ಕೂ ಹೋಲಿಸಿದರೆ ಅಲ್ಲಿ ತುಂಬ ಸ್ ಸೆಂಟ್ರಲ್ ಗೌರ್ಮೆಂಟ್ ತುಂಬ ಪಾಪುಲೇಟಾಗಿ ಓವರಾಗಿದೆ ಆ್ಯಂಡ್ ಸೌತ್ ಇಂಡಿಯಾದಲ್ಲಿ ಸ್ ತುಂಬ ಲೋಕಲ್ ಪಾಲಿಟಿಕ್ಸ್ ಅಂದರೆ ಚಿಕ್ಕ ಚಿಕ್ಕ ವ್ಯ ವ್ಯವಹಾರಗಳು ನಡೆಯುತ್ತವೆ ಮತ್ತು ಉಡುಗೊರೆಯ ಅಷ್ಟೇ ಅಲ್ಲಿರುವ ಉಡುಗೊರೆ ಅಲ್ಲಿ ತುಂಬ ರಾಜಸ್ತಾನಿಯವರೆಲ್ಲ ತುಂಬ ಮೈ ತುಂಬ ಸೀರೆ ಥರ ಮತ್ತು ತಲೆಮೇಲೆ ಪೇಟ ಹಾಕೊಂಡು ಓಡಾಡುವವರು ಬಟ್ಟು ಆದರೆ ಬಾರ ಭಾರತ ದಕ್ಷಿಣ ಭಾರತದಲ್ಲಿ ನಾ ಪ್ಯಾಂಟ್ ಮತ್ತು ಪೈಜಾಮ ಅಷ್ಟು ಮಾತ್ರ ಧರಿಸುವರು ಬ ಮತ್ತು ಭಾರತ ದೇಶದಲ್ಲಿ ಮ ಉತ್ತರ ಭಾರತದಲ್ಲಿ ತುಂಬ ಮರಳು ಪ್ರದೇಶಗಳಿವೆ ಸಾಲ್ವ ಕಡೆ ಗುಜರಾತು ಆ ಕಡೆ ಮತ್ತು ದಕ್ಷಿಣ ಭಾರತಕ್ಕೆ ಬಂದರೆ ಕಡಲು ಪ್ರದೇಶಗಳಿವೆ ತಮಿಳುನಾಡು ಕಡೆ ಕಡಲಿದೆ ಆಂಧ್ರ ಕಡೆ ಕಡಲಿದೆ ಸೊ ಇಂತಹ ಪ್ರದೇಶಗಳು ತುಂಬ ಇದ್ದಾವೆ ಮತ್ತು ಉತ್ತರ ಭಾರತದಕ್ಕೋದ್ರೆ ಹಿಮಾಲಯಗಳು ಸಿಗುತ್ತವೆ ಸೊ ಇನ್ನು ಇತ್ಯಾದಿ ಭಾರತದಲ್ಲಿ ಇತ್ಯಾದಿ ಇಂತಹ ತುಂಬ ಇತ್ಯಾದಿ ಸಾಂಸ್ಕೃತಿಕ ಮತ್ತು ಭೌಗೋಳಿಕವಾಗಿ ತುಂಬ ಒನ್ನೊಂದು ಸ್ಟೇಟಲ್ಲು ಒನ್ನೊಂದು ತರಹದ ನಾವು ನೋಡ್ಬೋದು